ನಮ್ಮ ನಮ್ಮ ಹಳ್ಳಿಯಲ್ಲಿ ನಾವು ತಲೆನೋವಿಗೆ ಗುಣಪಡಿಸಲು ಕೆಲವು ಮದ್ದುಗಳನ್ನು ತಯಾರಿಸುತ್ತೇವೆ ನನಗೆ ಜಾಸ್ತಿ ಸ್ಟಡಿ ಮಾಡೋದ್ರಿಂದ ತಲೆನೋವು ಜಾಸ್ತಿ ಬರುತ್ತೆ ನಾವು ಆ ಅಚ್ಚುಲಿ ಹಾಸ್ಪಿಟಲ್ಗೆ ಹೋಗುದಿಲ್ಲ ಮನೆಯಲ್ಲೇ ನಾವು ಮನೆ ಮದ್ದು ಮಾಡ್ಕೋಳ್ತೀವಿ ಏನಂದರೆ ಅಮೃತಾಂಜನ್ ಉಜ್ಕೊಳ್ತೀವಿ ಮತ್ತೆ ಅಮೃತ ನವರತ್ನ ತೈಲ್ ಉಜ್ಕೊತೀವಿ ಸಲ್ಪೊತ್ತು ರೆಸ್ಟ್ ಮಾಡ್ತೀವಿ ಇಲ್ಲಂದರೆ ಬೆಳ್ಳುಳ್ಳಿ ಹೊಟ್ಟಿಂದ ತಲೆಗೆ ಹಚ್ಕೊಳ್ತೀವಿ ಇದರಿಂದ ನಮಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ನಾವೇ ತಯಾರು ಮಾಡ್ಕೋಳ್ತೀವಿ ಕಷಾಯ ಸ್ವಲ್ಪ ಮಾಡ್ಕೊತೀವಿ ಈಗ ಶುಂಠಿ ಮತ್ತು ಏಲಕ್ಕಿ ತುಳಸಿಯಿಂದ ಸ್ವಲ್ಪ ಕಷಾಯ ಮಾಡಿಕೊಂಡು ಕುಡಿತೀವಿ ನಾವು ಸಲ್ಪೊತ್ತು ರೆಸ್ಟ್ ಮಾಡೋದ್ರಿಂದ ನಮಗೆ ತಲೆನೋವು ಕೂಡ ವಾಸಿಯಾಗುತ್ತೆ ಹೆಚ್ಚಾಗಿ ನನಗೆ ಜಾಸ್ತಿ ತಲೆನೋವೇ ಬರುತ್ತೆ ಬರ್ತಾಯಿರುತ್ತೆ ಯಾಕಂದರೆ ನೈಟ್ ಹೊತ್ತು ಸ್ಟಡಿ ಮಾಡ್ತಾ ಇರ್ತೀನಿ ಮಾರ್ನಿಂಗೂ ಸ್ಟಡಿ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಸ್ವಲ್ಪ ಏನಾದರೂ ಟೆನ್ಶನ್ ಆದರೆ ತುಂಬ ನೋವುತ್ತೆ ಅದರಿಂದ ನಾನೇನೂ ಹಾಸ್ಪಿಟಲ್ಗೇನೂ ಹೋಗದಿಲ್ಲ ಮನೆಯಲ್ಲೇ ನನ್ನ ನನ್ನ ಟ್ರೀಟ್ಮೆಂಟ್ ನಾನು ಮಾಡ್ಕೊತೀನಿ ಇದರಿಂದ ಸಪೋಸ್ ಎಲ್ಲರಿಗೂ ಯೂಸ್ ಆಗುತ್ತೆ ನಮ್ಮ ಮನೇಲಿ ಕೂಡ ಅಮ್ಮಾಗೆ ನಮ್ಮ ಆಂಟಿಗೆ ನಮ್ಮ ಅಪ್ಪಾಗೆ ಯಾರಿಗಾದ್ರೂ ತಲೆನೋವು ಆದರೆ ಅವರಿಗೆ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ ಇದರಿಂದ ತುಂಬ ಉಪಯೋಗ ಇದೆ ನಾವು ಹಾಸ್ಪಿಟಲ್ಗೆ ಹೊಗೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಇದರಿಂದ ಬೆಟರ್ರೆ ಇಲ್ಲಂದರೆ ನಮ್ಮ ಹಳ್ಳಿಯಲ್ಲಿ ಕೂಡ ತುಂಬ ಜನ ಅಜ್ಜಿನ ಅಜ್ಜಂದಿರು ಅಜ್ಜಿಯರು ಇವರೆಲ್ಲ ತಲೆನೋವಿಗೆ ಜಾಸ್ತಿ ಇದು ಮಾಡ್ತಾರೆ ನವ ನವರತ್ನನೇ ಬೆಟರ್ ಅಮೃತಾಂಜನ್ಗಿಂತ ನವರತ್ನ ಜಾಸ್ತಿ ಉಜ್ಕೊಳ್ತಾರೆ ಅದರಿಂದ ಮಸಾಜ್ ಮಾಡಿಕೊಂಡ್ರೆ ತುಂಬ ಕೂಲ್ ಆಗಿರುತ್ತೆ ಇದರಿಂದ ಬೆಟರೆ ಅದು ತಿರ್ಗಾ ಜಾಸ್ತಿ ಈ ಒಂದು ಸೈಡ್ ತಲೆನೋವು ಅದು ಒಂದು ಒಂದು ಸೈಡ್ ತಲೆನೋವು ಬರುತ್ತೆ ಅದಕ್ಕೆ ನರ ಅದ್ರೊಳ್ಗಡೆ ನರ ಏನಾದರೂ ವೀಕ್ನೆಸ್ ಆಗಿದ್ದರೆ ಅದರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅದನ್ನ ನಾವು ಅದ್ನೆಲ್ಲ ಸುಮ್ಮನೆ ಹಾಗೆ ಉಜ್ಕೊತೀವಿ ಬಟ್ ತುಳಸಿಯಿಂದ ತುಳ್ ತುಳ್ಸಿ ರಸದಿಂದ ಇದು ಮಾಡ್ಕೊತೀವಿ ನಾವು ತುಂಬ ಚೆನ್ನಾಗಿರುತ್ತೆ ತಲೆನೋವು ಜಾಸ್ತಿ ಸಪೋಸ್ ಎಲ್ಲರಿಗೂ ಬರುತ್ತೆ ನಮಗಂತನೆ ಅಲ್ಲ ಹಳ್ಳಿಯಲ್ಲಿರೋವ್ರಿಗೆಲ್ಲ ಈಗ ಜಾಸ್ತಿ ಹೊರಗಡೆ ಇರೋರಿಗೂ ಬರುತ್ತೆ ಈಗ ಯಾರು ಯಾರು ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತಾರೋ ಅವ್ರಿಗೆ ಬರುತ್ತೆ ಫೋನ್ ಯೂಸ್ ಮಾಡೋರಿಗ್ ಬರುತ್ತೆ ಈಗ ಎಲ್ಲಾದರೂ ಈಗ ಲಾರಿ ಡ್ರೈವರ್ಸು ಕಾರ್ ಡ್ರೈವರ್ಸು ಅವ್ರಿಗೂ ಡ್ರೈವರ್ಗಳಿಗೂ ಬರುತ್ತೆ ಡಾಕ್ಟರ್ ಕೂಡ ಸಪೋಸ್ ಬರುತ್ತೆ ಡಾಕ್ಟರ್ಸ್ ಏನು ಅವರು ಏನು ಬರೀ ಟ್ರೀಟ್ಮೆಂಟ್ ಏನು ತಕೊಳೊಲ್ಲ ಅವರು ಆ ಸಪೋಸ್ ಒನ್ ಒನ್ ಟೈಮ್ ಅಮೃತಾಂಜನ್ ಉಜ್ಕೊತಾರೆ ಇದರಿಂದ ಸಪೋಸ್ ಇದು ಟ್ರೀಟ್ಮೆಂಟ್ ತಕೊಂಡ್ರೆ ಮನೆಯಲ್ಲೇ ನಮ್ಮ ಜಾಸ್ತಿ ಹಳ್ಳಿಯಲ್ಲೇ ಯೂಸ್ ಮಾಡ್ತಾರೆ ಈ ಥರ ಅಮೃತಾಂಜನ್ ನವರತ್ನ ತೈಲು ಅವೆಲ್ಲ ಯೂಸ್ ಮಾಡ್ತಾರೆ ನೀವು ಯೂಸ್ ಮಾಡಿದ್ರೆ ಬೆಟರೆ ನಮ್ಮ ಆಂಟಿಗೆ ಜಾಸ್ತಿ ತಲೆನೋವು ನಮ್ಮ ಆಂಟಿ ಫುಲ್ ಯೂಸ್ ಮಾಡ್ತಾ ಇರ್ತಾರೆ ಈ ವಿಕ್ಸ್ ಉಜ್ಜಿ ಉಜ್ಜಿ ಉಜ್ಜಿ ಯೂಸ್ ಮಾಡಿ ಮಾಡಿ ಫುಲ್ ತಲೆನೇ ನೋವು ಜಾಸ್ತಿ ಬರುತ್ತೆ